ಇಲ್ಲಿ ವಿಜಯನಗರ ಕಡೆ ಅಂತ ಹೇಳಿದ್ರೆ ನಾವು ಕೃಷಿ ಮಾಡೋಕೆ ಸ್ವಲ್ಪ ಕಡಿಮೇ ಯಾಕಂದರೆ ಈ ಕಡೆ ಭಾಳ ಕೆಲವೊಂದು ಕಡೆ ಬರಡು ಭೂಮಿ ಇರೋದ್ರಿಂದ ಈ ಕಡೆ ಭಾಳಾ ಒಂದು ಭಾಳ ಒಂದು ಅರಣ್ಯ ಅದರಲ್ಲಿ ಗಣಿಗಾರಿಕೆ ಹೆಚ್ಚಾಗಿರೋದ್ರಿಂದ ಅದು ಧೂಳು ಮತ್ತು ಈ ಕಡೆ ಈ ಭಾಗದಲ್ಲಿ ಒಂದು ಕೈಗಾರಿಕೆಗಳು ಜಾಸ್ತಿ ಇದ್ದಾವೆ ಕೈಗಾರಿಕೆಗಳು ಜಾಸ್ತಿ ಇರೋದ್ರಿಂದ ಅಲ್ಲೀ ಒಂದು ಕೃಷಿ ಅಂತ ಅನ್ನೋದು ಸೆಕೆಂಡರಿ ಆಗುತ್ತೆ ಯಾಕಂದರೆ ಹೇಳಿದ್ರೆ ಅದು ಅಂತ ಕ್ರು ಇದು ಸ್ವಾರಿ ಇದ್ರಿಂದ ಅಂತ ಬರ್ತ ಅಂಥ ಹೊಗೆ ಹೊಗೆ ಏನು ಇರುತ್ತಲ ಕಾರ್ಖಾನೆಯಿಂದಂತ ಬರೋ ಅಂಥ ಹೊಗೆ ಒಂದು ಬೆಳೆ ಮೇಲೆ ಕೂತ್ಕೊಂಡು ಆ ಬೆಳೆ ಕೂಡ ನಾಶವಾಗ್ತದೆ ಇದರಲ್ಲಿ ಉತ್ ಅಭಿವೃದ್ಧಿ ಅಂತಂದು ಹೇಳೋಕಾಗಲ್ಲ ಇದು ಒಂದು ಮಾರಕ ಅಂತಂದು ಹೇಳ್ಬೌದು ಆದರೆ ದೇಶದ ಒಂದು ಬೆಳವಣಿಗೆಯಲ್ಲಿ ಇದು ಇವು ಕೈಗಾರಿಕೆಗಳು ತುಂಬ ಪಾತ್ರ ವಾ ಮುಕ್ಯ ಪಾತ್ರವಹಿಸುತಾವೆ ಅಂದು ಹೇಳ್ತಾರೆ ಆದರೆ ಒಂದು ಕೈಗಾರಿಕೇ ಅಭಿವೃದ್ದಿ ಹೊಂದಿದ್ರೆ ಇಡೀ ದೇಶ ಅಭಿವೃದ್ದಿ ಅಂತಂದು ಹೇಳ್ತಾರೆ ಅದನ್ನು ನಾವು ಎಲ್ಲರು ಒಪ್ಪಿಕೊಳ್ಬೇಕು ಆದರೆ ಈಗ ಅನ್ನನೇ ನಮ್ಗೆ ಇಲ್ಲ ಅಂತ ಅಂದ್ಮೇಲೆ ಅಭಿವೃದ್ದಿಯಿಂದ ಹೆಂಗಾಗ್ಬೇಕ್ ನಾವು ಅಂದರೆ ಅಭಿವೃದ್ದಿ ಅಂತಂದು ಹೇಳಿದ್ರೆ ಅನ್ನನೂ ಬೇಕು ಇತ್ತಗೆ ನಮಗೆ ಉದ್ಯೋಗ ಬೇಕು ಹಾಗಾಗಿ ಉದ್ಯೋಗ ಅಂತಂದು ಬಂದಾಗ ನಾವು ಬರೀ ಕೈಗಾರಿಕೆ ಮೇಲೇ ಅವಲಂಬಿತವಾಗಿರು ಆಗೋಕಾಗಲ್ಲ ಬರೀ ಕೃಷಿ ಮೇಲೆ ಅವಲಂಬಿತವಾಗಕಾಗೋಲ್ಲ ಅಂದೇ ಎರಡು ಸಮತೋಲನದಲ್ಲಿ ಇರಬೇಕು ಅಂದ್ರೀಗ ಡಸ್ಟ್ನ್ನು ಕಡಿಮೆ ಮಾಡೋದಾಯ್ತು ಅದರಲ್ಲಿ ಯೂಸ್ ಮಾಡೋವಂಥ ಕೆಮಿಕಲ್ಲು ಕಡಿಮೆ ಮಾಡಬೇಕು ಇದು ಒಂದು ಕೃಷಿಗೆ ನಾನು ಕೊಡ್ತಾ ಇರೋಂಥ ಸಲಹೆ ಅದಾದ್ಮೇಲೆ ಸೇವಾ ವಲಯ ಅಂದೆ ಬಂದರೆ ಇದರಲ್ಲಿ ಸೇವಾವಲಯ ಅಂತಂದೇಳಿದರೆ ಈಗ ನಾವೂ ಯಾವುದೇ ಒಂದು ಖಾಸಗಿಲೆ ಆಯ್ತು ಕಂಪ್ನಿ ಮಾಡ್ತಿವಲ್ಲ ಕಂಪ್ನಿ ಖಾಸಗಿವಲಯಗಳಲ್ಲಿ ಕೆಲಸ ಮಾಡೋದಾಯ್ತು ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಉದ್ಯೋಗಗಳೂ ಎಲ್ಲರಿಗೂ ಸಿಗ್ಬೇಕು ಅಂತ ಹೇಳ್ತಿನಿ ಅದು ಉದ್ಯೋಗಗಲು ಸಿಗೋದಾದ್ರ್ ಕೂಡ ಈಗ ನಮಗೆ ಒಂದು ಕೌಶಲ್ಯಗಳು ಬೇಕಾಗ್ತವೆ ಕೌಶಲ್ಯಗಳು ಕಂಪ್ಯೂಟರ್ ನಾಲೆಡ್ಜು ಮತ್ತು ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಂದರೆ ಈಗ ಇಂಗ್ಲೀಷು ಭಾಳ ತುಂಬ ಲ್ಯಾಂಗ್ವೇಜ್ಗಳು ಅಂದರೆ ಭಾಷೆಗಳು ಬೇಕಾಗ್ತವೆ ಬೇರೆ ಬೇರೆ ಕಡೆ ಹೋದಾಗ ಮಾತಾಡೋಕೆ ಹಂಗಾಗಿ ಅವೂ ಯೂತ್ಸ್ ಅಂದರೆ ಈಗ ನಮ್ಮಂಥ ಯುವ ಜನರು ಒಂದು ಉದ್ಯೋಗ ಪಡ್ಕೊಳ್ಬೇಕು ಅಂತಂದೇಳಿದ್ರೆ ಇವೆಲ್ಲಾ ಚಾಲೆಂಜಸ್ ಆಗ್ತಾವೆ ಟೆಕ್ನಾಲಜಿ ಮತ್ತು ಅಂದರೆ ತಂತ್ರಜ್ಞಾನ ಮತ್ತು ಭಾಷೆ ಇದು ತುಂಬ ಅವರಿಗೇ

ಅಪ್ಡೇಟ್ ಆಗ್ತಾ ಹೋಗ್ಬೇಕು ಅಂದರೆ ನಾ ಅಪ್ಡೇಟ್ ಆಗ್ತಾ ಅಂತೇಳದ್ರೆ ಕಂಪ್ಯೂಟ್ರ್ ನಾಲೆಡ್ಜ್ ಆಗಿರ್ಬೋದು ಸ್ಪೀಕಿಂಗ್ ನಾಲೆಡ್ಜ್ ಅಂದರೆ ಈಗ ಲ್ಯಾಂಗ್ವೇಜಸಸ್ ಕಲಿತ ಕಲಿಯೋದಾಗಿರ್ಬೋದು ಇವು ನಾವು ಹೆಚ್ಚಾಗಿ ಕಲಿ ಕಲಿಬೇಕು ಅಂತ ಹೇಳ್ತಿವಿ ಈ ಒಂದು ಉದ್ಯೋಗ ಎಲ್ಲಿಯೋ ನಮ್ಗೆ ಸಿಗ್ಬೇಕು ಅಂತಂದು ಹೇಳಿದ್ರೆ ಇವೆಲ್ಲ ಬೇಕು ನಮಗೆ ಮತ್ತು ಈಗ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬ ಒಂದು ಶ್ರಮ ಪರಿಶ್ರಮ ಬೇಕು ಅದಕ್ಕೆ ಒಂದು ಬಂಡವಾಳ ಅಂದರೆ ಸರ್ಕಾರದಿಂದ ಅಥ್ವ ಅವರು ದುಡ್ದು ಅಥ್ವ ಸ್ವಂತ ಮಾಡ್ತಾರೊ ಏನೋ ಗೊತ್ತಿಲ್ಲ ಬಂಡವಾಳ ಅಂತೂ ಬೇಕು ಅದಕ್ಕೆ ನಾವು ಏನೋ ಒಂದು ವ್ಯವಹಾರ ಮಾಡ್ತೀವಿ ಅಥ್ವ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ನಾವು ವ್ಯವಹಾರ ಅಂತಂದೇಳಿದರೆ ಬಿಸ್ನೆಸ್ ಅಂತಂದೇಳಿದರೆ ಅದು ಏನೋ ಒಂದು ಇಂಡಸ್ಟ್ರಿನೋ ಅಥ್ವ ಒಂದು ಯಾವುದೋ ಒಂದು ಇದು ಮಾಡೋದಂತ ಅಲ್ಲ ಕೃಷಿಗ್ ಸಂಬಂಧ ಪಟ್ಟಾಗೆ ಮತ್ತು ಅದರಲ್ಲಿ ಕೃಷಿ ಬೆಳೆಗಳಲ್ಲಿ ವಿಧ ವಿಧವಾಗಿ ಬೆಳಿತಾ ಅದರಲ್ಲಿ ಮತ್ತು ನಾವು ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಅದರಲ್ಲಿ ಮತ್ತು ಹಸು ಸಾಕಾಣಿಕೆ ಈ ಥರ ಎಲ್ಲ ಮಾಡ್ಬೋದು ಅದು ಒಂದು ಏನದೂ ಆಪ್ಷನ್ನಾಗಿ ನಾವು ಮಾರ್ಪಡಿಸ್ಕೊಳ್ಬೋದು ಈಗ ಆಪ್ಷನ್ ಅಂತಂದೇಳಿದರೆ ಈಗ ದುಡ್ಡು ಬೇಕಂದೇಳಿದ್ರೆ ಈಗೆಲ್ಲ ಕೃಷಿ ಟೈಮ್ ಅಲ್ಲಿ ಇದು ಮಾಡೋಕಾಗಲ್ಲ ಈಗ ಹಾಲು ಬಂತಂದರೆ ಹಾಲು ಮಾರ್ಬೋದು ಮೀನು ಮಾರ್ಬೋದು ಕೋಳಿ ಸಾಕಾಣಿಕೆ ಮಾಡಿ ಮ ಇವೆಲ್ಲ ಕೋಳಿ ಮಾರ್ಬೋದು ಚಿಕನ್ನು ಮ ಮ ಮೊಟ್ಟೆ ಮಾರ್ಬೋದಲ್ಲ ಹಾಗಾಗಿ ಇವೆಲ್ಲ ತುಂಬ ಲಾಭದಾಯಕ್ವಾಗಿರುತ್ತೆ ಇವು ಈ ಥರ ಮಾಡೋದ್ರಿಂದ ಎಲ್ಲರಿಗು ಉದ್ಯೋಗ ಸಿಕ್ಕಂಗಾಗುತ್ತೆ ಯಾಕಂದರೆ ಉದ್ಯೋಗ ಅಂದರೆ ಹೇಳಿದರೆ ಈಗ ನಾವು ಸರ್ಕಾರಿನೇ ಮಾಡಬೇಕು ಖಾಸಗೀಲೆ ಮಾಡ್ಬೇಕು ಅಂತಂದು ಹೇಳೋಕಾಗಲ್ಲ ಅದೂ ಹತ್ತು ಜನ ಸಂಖ್ಯೆ ತುಂಬ ಇರೋದ್ರಿಂದ ನಾವೂ ಪಡಿಬೇಕು ಪಡಿಯೋಕಾಗ್ಲಿದ್ದಾಗ ಈ ಥರ ಒಂದು ಆಪ್ಷನ್ ಆಗಿ ಅಂದರೆ ಆಯ್ಕೆಗಳಾಗಿ ನಾವು ತಗೊಳ್ಬೇಕು ಇದನ್ನ ಉದ್ಯೋಗಗಳು ಅಂತಂದೇಳಿದರೆ ಈ ಕಡೆ ನಮ್ಮ ಭಾಗದ ಕಡೆ ಗಣಿಗಾರಿಕೆ ಹೆಚ್ಚಾಗಿರೋದ್ರಿಂದ ತುಂಬ ಕೆಲಸ ತುಂಬ ಸಿಗುತ್ತೆ ಬಟ್ ವಲಸೆ ಕೂಡ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಬೇರೆ ಕಡೆಯಿಂದ ಕೂಡ ಇಲ್ಲಿಗೆ ಬಂದಿದ್ದಾರೆ ವಲಸೆ ಅದನ್ನು ಹೇಳೋಕ್ ಇಷ್ಟ ಪಡ್ತೀನಿ ವಲಸೆ ಹೋಗೋದು ನಮಗೆ ಈಗ ಎಷ್ಟು ತುಂಬ ಇಲ್ಲಿ ಸ್ವಲ್ಪ ಕಡಿಮೆಯಾಗಿದೆ ನಮ್ಮ ಕಡೆಯಿಂದ ಮುಂಚೆಯೆಲ್ಲ ಬೆಂಗಳೂರು ಆ ಕಡೆಯೆಲ್ಲ ನಮ್ಮೊರು ಕೂಡ ವಲಸೆ ಹೋಗಿದ್ರು ಈಗ ಬೇರೆಯೋರೆಲ್ಲ ನಮ್ಮ ಕಡೆ ವಲಸೆ ಬರ್ತಾ ಇದಾರೆ ಯಾಕಂತಂದೇಳಿದ್ರೆ ಇಲ್ಲಿ ಇಂಡಸ್ಟ್ರಿಗಳಿದಾವೆ ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕೊಪ್ಪಳ ಕಡೆ ಬಂತಂದು ಹೇಳಿದ್ರೆ ಕಲ್ಯಾಣಿ ಹೊಸ್ಪೇಟೆ ಸ್ಟೀಲು ಮುಕುಂದ್ಸುಮಿ ಮತ್ತು ಈ ಥರದ್ವೆಲ್ಲ ಇದಾವೆ ಈ ಕಡೆ ವಿಜಯನಗರದಲ್ಲಿ ಮರಿಯಮ್ನಳ್ಳಿ ಅಂತ ಬಂದರೆ ಇಲ್ಲಿ ಒಂದು ಮೂರು ನಾಲ್ಕು ಇಂಡಸ್ಟ್ರಿಗಳಿದಾವೆ ಐರನ್ ಇಂಡಸ್ಟ್ರಿ ಸ್ಟೀಲ್ ಮೇಕಿಂಗ್ ಇಂಡ್ ಇಂಡಸ್ಟ್ರಿಗಳು ಅದರಲ್ಲಿ ಎಸ್ ಎಲ್ ಆರ್ ಎಸ್ ಎಲ್ ಆರ್ ಎಮ್ ಎಸ್ ಎಲ್ ಆರ್ ಮೆಟ್ಯಾಲಿಕ್ಸ್ ಬಿ ಎಮ್ ಎಮ್ ಈ ಥರದ ಒಂದು ಮತ್ತು ಇನ್ನು ಒಂದು ಸ್ಮೈರ್ ಒಂದು ಇಂಡಸ್ಟ್ರಿ ಇವು ಮೂರು ಸ್ಟೀಲ್ ಪ್ಲಾಂಟ್ಗಳಿದಾವೆ ಇಲ್ಲಿ ಕೂಡ ಉದ್ಯೋಗಾವಕಾಶಗಳು ಹೆಚ್ಚಾಗಿದ್ದಾವೆ ಅಂದರೆ ಇಲ್ಲಿಗೆ ತಂತ್ರಜ್ಞಾನ ತುಂಬ ಅಳ್ವಡಿಸ್ಕೊಳ್ಬೇಕು ಈ ಥರ ಒಂದು ಇಂಡಸ್ಟ್ರಿಗಳಲ್ಲಿ ನಾವು ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿದ್ರೆ ಅದ್ರ ತಕ್ಕಂಗೆ ಸ್ಕಿಲ್ಗಳು ಕೋರ್ಸ್ಗಳು ಮಾಡಬೇಕು ಹಾಗಿದ್ದಾಗ ಮಾತ್ರ ಈ ಇಂಡಸ್ಟ್ರಿಗಳಲ್ಲಿ ಬದ್ಕೋಕೆ ನಮಗೆ ಕೆಲಸ ಒಂದು ಸಿಗೋಕೆ ತುಂಬ ಇದಾಗುತ್ತೆ ಅಂತಂದು ಹೇಳ್ತಿನಿ ಅದ್ರ ತಕ್ಕಾಗೇ ಶಿಕ್ಷಣಕ್ಕೆ ಕೂಡ ನಾ ಆದ್ಯತೆ ಕೊಡಬೇಕಂತಂದೇಳಿದ್ರೆ ಈ ಥರ ಒಂದು ಇಂಡಸ್ಟ್ರಿಗಳಿಗೆ ಇರೋಂಥ ಏರ್ಯಾದಲ್ಲಿ ಅದಕ್ಕೇನು ಪೂರಕವಾದಂಥ ಒಂದು ಶಿಕ್ಷಣ ಅಗತ್ಯ ಇರುತ್ತಲ್ಲ ಆ ಶಿಕ್ಷಣ ನಾವು ಕೊಡ್ತಾ ಹೋಗ್ಬೇಕ್ ಅವರಿಗೆ